ಪ್ರಪಂಚದಲ್ಲಿ ಪ್ರತಿಯೊಂದು ಹುದ್ದೆಗು ಅದ್ರದ್ದೇ ಆದಂಥ ಕಾಂಪಿಟೀಷನ್ ಇರುತ್ತೆ ಅದು ಕ್ರೀಡೆನಾದ್ರೂ ಆಗಿರಲಿ ಅದು ಈ ಫೋಟೋಗ್ರಫೀನಾದ್ರೂ ಆಗಿರಲಿ ಫೋಟೋಗ್ರಫಿಯೂ ಕೂಡ ಒಂದು ಅದೊಂದು ಸ್ವಲ್ಪ ಜನಕ್ಕೆ ಆಬಿ ಸ್ವಲ್ಪ ಜನಕ್ಕೆ ಅದೇ ಅವರ ವೃತ್ತಿ ಆಗಿರುತ್ತೆ ಯಾಕೆ ಅಂದರೆ ಫೋಟೋಗ್ರಫಿ ಇವಾಗ ಯಾವ್ದು ಇವಾಗ ಕಾಡಿನಲ್ಲಿ ಹೋಗ್ಬುಟ್ಟು ಫಾರೆಸ್ಟ್ನಲ್ಲಿ ವೈಲ್ಡ್ ಫೋಟೋಗ್ರಫಿ ಮಾಡ್ತಾರೆ ಮತ್ತು ಈ ರೀತಿ ಫೋಟೋಗ್ರಫಿ ಮಾಡೋವ್ರೆಲ್ಲ ಕಾಂಪಿಟೀಷನ್ನಿಗೆ ಅವ್ರು ತೆಗ್ದಿರೋ ಅತ್ಯುತ್ತಮ ತುಂಬ ಸುಂದರವಾದ ಫೋಟೋಗಳ್ನ ಅವರು ಕಾಂಪಿಟೀಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ ಫೋಟೋನ ಪ್ರದರ್ಶನ ಮಾಡ್ತಾರೆ ಅದರಲ್ಲಿ ಯಾರು ಚೆನ್ನಾಗಿ ಫೋಟೋಗಳ ಇಷ್ಟಾಗುತ್ತೋ ಜಡ್ಜಸ್ ಅವ್ರನ್ನು ಅವ್ರಿಗೆ ಇಷ್ಟ ಆಗಿರೋ ಜ ಫೋಟೋನಾ ಸೆಲೆಕ್ಟ್ ಮಾಡಿ ಅವ್ರಿಗೆ ಪ್ರೈಝನ್ನು ಕೊಟ್ಟು ಅವ್ರಿಗೆ ಗೆಲ್ಲಿಸ್ತಾರೆ ಈ ಥರ ಎಲ್ಲ ಕಾಂಪಿಟೀಷನ್ ನಡೆಯುತ್ತೆ ಅದ್ರಲ್ಲೂ ಕೂಡ ನಮ್ಮ ನಮ್ಮ ದೇಶದಲ್ಲೂ ಕೂಡ ನಡೆಯುತ್ತೆ ಈ ಇ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ನಡೆಯುತ್ತೆ ಅದರಲ್ಲೂ ಈ ನಿಕೋನ್ ಕ್ಯಾಮ್ರಾ ಇದೆಯಲ್ಲ ಅವರೂ ಕೂಡ ಹೋಸ್ಟ್ ಮಾಡ್ತಾರೆ ಆ ಫೋಟೋಗ್ರಫಿ ಇವಾಗ ಇಂಟರ್ನ್ಯಾಷನಲ್ ಫೋಟೋಗ್ರಫಿ ಕಾಂಪಿಟೀಷನ್ ಅಂತನೇ ಒಂದು ಆರ್ಗನೈಝೇಷನ್ ಇದೆ ಮತ್ತು ದ ನಿಕಾನ್ ಸ್ಮಾಲ್ ವರ್ಲ್ಡ್ ಪ್ಲೈಝ್ ಪ್ರೈಝ್ ಅಂತ ಒಂದು ಕಾಂಪಿಟೀಷನ್ ಇದೆ ಈ ರೀತಿ ಸುಮಾರು ಫೋಟೋಗ್ರಫಿ ಕಾಂಪಿಟೇಷನ್ಗಳಿದೆ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಗೆದ್ದವರು ತುಂಬ ಜನ ಉದಾಹರಣೆ ಇದ್ದಾರೆ ಮತ್ತು ನಮ್ಮ ಭಾರತೀಯ ದೇಶದಲ್ಲೂ ಇದೆ ಇಂಡಿಯನ್ ಫೋಟೋಗ್ರಫಿ ಆರ್ಗನೈಝೇಷನ್ ಅಂತ ಇದರಲ್ಲೂ ಕೂಡ ನಮ್ಮ ದೇಶ್ದಲ್ಲಿ ಇವಾಗ ಬಂಡೀಪುರ ಫಾರೆಸ್ಟು ಈ ಥರ ಎಲ್ಲ ತೆಗ್ದಿರೋ ಫೋಟೋಗಳ್ನ ಇಲ್ಲಿ ಪ್ರದರ್ಶನ ಮಾಡಿ ಕಾಂಪಿಟೀಷನ್ ನಡೆಸಲಾಗುವುದು ಅಲ್ಲಿ ಕೂಡ ತುಂಬ ಇಂಟರ್ನ್ಯಾಷನಲ್ ಜಡ್ಜಸ್ಗಳನೆಲ್ಲ ಕರೆಸಿರ್ತಾರೆ ಗೆಸ್ಟ್ಗಳ್ ಇರ್ತಾರೆ ಈ ಥರ ಎಲ್ಲ ಆಗಿರೋದು ಉಂಟು ಮತ್ತು ಮ್ಯೂಸಿಯಮ್ಮಲ್ಲೆಲ್ಲ ಪ್ರದರ್ಶನ ಮಾಡ್ತಾರೆ ನಾವು ತೆಗ್ದಿರೋ ಫೋಟೋಗಳು ಈ ಥರದ್ದೆಲ್ಲ ಇರ್ಬೇಕಾದ್ರೆ ಜನಗಳ್ಗೂ ತುಂಬ ಆಸಕ್ತಿ ಇರುತ್ತೆ ಮತ್ತು ಇದನ್ನೇ ವೃತ್ತಿ ಮಾಡಿಕೊಂಡಿರೋರ್ಗೂ ಅವ್ರಿಗೂ ಒಂದು ಛಲ ಇರುತ್ತೆ ನಾವು ತೆಗಿಯೋ ಫೋಟೋ ಕೂಡ ಮ್ಯೂಸಿಯಮ್ಮಲ್ಲಿ ಪ್ರದರ್ಶನ ಮಾಡ್ಬೋದು ಮತ್ತು ನಾವು ಕೂಡ ಕಾಂಪಿಟೀಷನ್ಗೋಗಿ ಗೆಲ್ಬೋದು ಅನ್ನೋದು ಇದು ಈ ಥರ ಆರ್ಗನೈಝೇಷನ್ ಮಾಡಿಕೊಂಡಿರೋದು ನಮ್ಮಂಥ ಎಷ್ಟೋ ಜನ ಫೋಟೋಗ್ರಫೀನ ಆಬಿಯಾಗಿ ಇಟ್ಟುಕೊಂಡಿರೋರು ಮತ್ತು ವೃತ್ತಿಯಾಗಿ ಇಟ್ಕೊಂಡಿರೋರ್ಗೂ ಅದೊಂದು ತುಂಬ ಸಂತೋಷದ ಸಂಗತಿ ಅಂತ ಹೇಳ್ತೀನಿ